ಭಾರತದಲ್ಲಿ ಜನರು ಭೇಟಿ ನೀಡುವ ಪ್ರಮುಖ ತೀರ್ಥಕ್ಷೇತ್ರಗಳು ಯಾವುವು ಈ ತೀರ್ಥಕ್ಷೇತ್ರಗಳಲ್ಲಿ ಯಾವುದಾದರು ಒಂದರಲ್ಲಿ ಅನುಸರಿಸುವ ಸಂಪ್ರದಾಯದ ಬಗ್ಗೆ ಅಥವಾ ಆಚರಿಸುವ ಹಬ್ಬಗಳ ಬಗ್ಗೆ ನಿಮಗೆ ನಮಗೆ ತಿಳಿಸುತ್ತೀರ ಖಂಡಿತವಾಗಿ ಭಾರತದಲ್ಲಿ ಜನರು ಭೇಟಿ ನೀಡುವಂತಹ ಪ್ರಮುಖ ತೀರ್ಥಕ್ಷೇತ್ರಗಳು ತುಂಬ ಇವೆ ಅವು ಧರ್ಮಸ್ಥಳ ಕುಕ್ಕೆ ಸುಬ್ರಹ್ಮಣ್ಯ ಉಡುಪಿ ಶ್ರೀಕೃಷ್ಣನ ಮಠ ಹಾಗೂ ಹಲವಾರು ತೀರ್ಥಕ್ಷೇತ್ರಗಳು ಇವೆ ಅದರಲ್ಲಿ ಹಬ್ಬಗಳು ತೀರ್ಥಕ್ಷೇತ್ರಗಳಲ್ಲಿ ಅನುಸರಿಸುವ ಸಂಪ್ರದಾಯ ಸಂಪ್ರದಾಯಗಳು ಉಡುಪಿ ಶ್ರೀಕೃಷ್ಣನ ದೇವಸ್ಥಾನದಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು ತುಂಬ ಅದ್ದೂರಿಯಾಗಿ ಸಂಭ್ರಮಿಸುತ್ತಾರೆ ಕೃಷ್ಣ ಜನ್ಮಾಷ್ಟಮಿಯಂದು ದೇವರಿಗೆ ವಿಶೇಷ ಅಲಂಕಾರ ವಿಶೇಷ ಪೂಜೆಗಳನ್ನು ಒಳಗೊಂಡಿರುತ್ತಾರೆ ಹಾಗೆ ಶ್ರೀಕೃಷ್ಣ ಜನ್ಮಾಷ್ಟಮಿಯಂದು ಶ್ರೀಕೃಷ್ಣನ ರಥವನ್ನು ಎಳೆಯುತ್ತಾರೆ ಇಡೀ ಊರಿಗೆ ಊರೇ ಹಬ್ಬವನ್ನು ಆಚರಿಸುತ್ತಾರೆ ಅದು ತುಂಬಾ ಖುಷಿ ನೀಡುವ ಸಮಯವಾಗಿರುತ್ತೆ ಕಣ್ಣಿಗೂ ಹಿತ ಮನಸ್ಸಿಗೂ ಮಿತ ಅನ್ನುವ ಒಂದು ತೀರ್ಥಕ್ಷೇತ್ರವಾದಂತಹ ಶ್ರೀ ಉಡುಪಿ ಶ್ರೀಕೃಷ್ಣ ಮಠವಾಗಿದೆ